ಭಾರತವು ನಮ್ಮ ದೇಶವಾಗಿದೆ ಭಾರತದಲ್ಲಿ ಎಲ್ಲ ತರಹದ ಸಾಂಸ್ಕೃತಿಕ ಕಲೆ ನಾಟಕ ವೇಷಭೂಷಣ ಅಲ್ಲಿನ ಆಚರಣೆ ಹಬ್ಬ ಹರಿದಿನಗಳು ತುಂಬ ತುಂಬ ಚೆನ್ನಾಗಿ ನಡಿತವೆ ಬೇರೆ ವಿದೇಶದಲ್ಲಿ ನಡೆದಂತೆ ಇಲ್ಲಿ ಅಷ್ಟು ತುಂಬ ಚೆನ್ನಾಗಿ ಸಾಂಸ್ಕೃತಿಕವಾಗಿ ಕಲೆ ಆಗಿರ್ಬೋದು ನೃತ್ಯ ಆಗಿರ್ಬೋದು ವೇಷಭೂಷಣ ಆಗಿರ್ಬೋದು ಮತ್ತು ಕಲೆ ಅಂತ ಬಂದಾಗ ನೃತ್ಯ ಅಂತ ಬಂದಾಗ ನಮ್ಮ ಭಾರತದ ಕರ್ನಾಟಕ ಜಿಲ್ಲೆ ಕರ್ನಾಟಕ ಸ್ಟೇಟಿನ ಸ್ ಕರ್ನಾಟಕ ಸ್ಟೇ ಸ್ಟೇಟಲ್ಲಿ ಉಡುಪಿ ಜಿಲ್ಲೆಯಲ್ಲಿ ತುಂಬ ಹೆಚ್ಚಿನ ಮಹತ್ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಕಲೆಯನ್ನು ಹೊಂದಿರುವಂಥ ಜನರು ಅಲ್ಲಿ ನಮ್ಗೆ ಸಿಗ್ತಾರೆ ಅಲ್ಲಿ ನೃತ್ಯ ಅಂತ ಬಂದಾಗ ಭರತನಾಟ್ಯ ಯಕ್ಷಗಾನ ಮತ್ತು ಕೂಚಿಪುಡಿ ಆಮೇಲೆ ಹುಲಿ ಆಟ ಇದು ತುಂಬ ಚೆನ್ನಾಗಿ ಅಲ್ಲಿ ಕಲೆ ನಡೆಸಿಕೊಂಡು ಬರುತ್ತಾರೆ ಮತ್ತು ಅಲ್ಲಿ ನೋ ಅಲ್ಲಿರುವಂತಹ ಜನರಿಗೆ ನಮ್ಮ ಕರ್ನಾ ಭಾರತ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನದಾಗಿ ಒಲವನ್ನು ಹೊಂದಿರುತ್ತಾರೆ ಮತ್ತು ನಮ್ಮ ದೇಶದ ಬಗ್ಗೆ ಅಭಿಮಾನ ಹೆಚ್ಚಿದೆ